ಭಾರತೀಯ ಆಹಾರ ಭಾರತ ತನ್ನ ಸಾಂಸ್ಕೃತಿಕ ಮತ್ತು ಸಂಪ್ರದಾಯ ತುಂಬಿದ ಒಂದು ದೇಶ ಭಾರತೀಯ ಆಹಾರ ಬಹುವಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಯ್ಕೆಗಳನ್ನು ಮತ್ತು ಸಂಪ್ರದಾಯಗಳಿಂದ ಹೊಂದಿರುತ್ತದೆ ಭಾರತ ದೇಶದಲ್ಲಿ ಸಾಂಸ್ ಸಾಂಸ್ಕೃತಿಕ ಮತ್ತು ಸಂಪ್ರದಾಯ ಪದ್ಧತಿಗಳ ಪ್ರಕಾರ ಆಹಾರ ಆಹಾರ ತಿನಿಸುಗಳನ್ನು ತಯಾರಿಸುತ್ತಾರೆ ಭಾರತೀಯ ತಿನಿಸು ಭಾರತಕ್ಕೆ ಸ್ಥಳೀಯ ಪ್ರಾದೇಶಿಕ ತಿನಿಸುಗಳ ವಿವಿಧತೆಯನ್ನು ಒಳಗೊಂಡಿರುತ್ತದೆ ಮತ್ತು ಹೊರದೇಶದ ಜನರು ಭಾರತೀಯ ದೇಶದ ಆಹಾರ ತಿನಿಸುಗಳನ್ನು ಇಷ್ಟಪಟ್ಟು ತಿನ್ನುತ್ತಾರೆ ಮತ್ತು ಭಾರತ ದೇಶವನ್ನು ಸಾಂಸ್ಕೃತಿಕ ಮತ್ತು ಸಂಪ್ರದಾಯ ತುಂಬಿದ ಒಂದು ದೇಶ ಭಾರತ ದೇಶವು ತಿಂಡಿ ತಿನಿಸುಗಳನ್ನು ಬಹಳ ಹಿಂದಿನಿಂದ ತಯಾರಿಸುತ್ತದೆ ಮತ್ತು ಮೆಣಸು ಗಿಡಮೂಲಿಕೆಗಳು ತರಕಾರಿಗಳನ್ನು ಮತ್ತು ಆಯು ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಿ ಮಾಡುತ್ತಿದೆ ಮತ್ತು ಭಾರತದ ಪ್ರತಿ ರಾಜ್ಯಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ಪ್ರದೇಶಗಳಲ್ಲಿ ಒಂದೊಂದು ವಿಭಿನ್ನವಾದ ಆಹಾರ ಪದ್ಧತಿಗಳಿವೆ ಆ ಆಹಾರ ಪದ್ಧತಿಗಳ ಪ್ರಕಾರ ರಾಜ್ಯಗಳು ಜಿಲ್ಲೆಗಳಲ್ಲಿ ಆಹಾರವನ್ನು ತಯಾರಿಸುತ್ತಾರೆ ಮತ್ತು ವಿವಿಧತೆಯಲ್ಲಿ ಏಕತೆ ಹೊಂದಿದ ದೇಶ ಎನ್ನುವಂತೆ ವಿವಿಧವಾದ ರುಚಿಕರ ಭಾರತ ರುಚಿಕರಕ್ಕೆ ಆದ ಭಾರತದ ಮೇಲೆ ಮೂಲೆ ಮೂಲೆಗಳಲ್ಲಿ ಲಭ್ಯವಾಗುತ್ತದೆ ಮತ್ತು ಭಾರತದ ಆಹಾರ ಪದ್ಧತಿಯನ್ನು ಬೇರೆ ದೇಶಗಳಲ್ಲಿ ಹೋಲಿಸಿದರೆ ಸ್ವಲ್ಪ ವಿಭಿನ್ನ ಎನ್ನಬಹುದು ಭಾರತದ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಹಲವಾರು ಆಯಾ ಪದ್ಧತಿಗಳ ಪ್ರಕಾರ ಆಹಾರ ತಯಾರು ತಯಾರಿಸುವಿಕೆ ನಡೆಯುತ್ತಿದೆ ಉದಾಹರಣೆಗೆ ಧಾರವಾಡ ಬೆಣ್ಣೆ ದೋಸೆ ಅದು ಅದರಲ್ಲಿ ಆ ಜಿಲ್ಲೆಯಲ್ಲಿ ಬೆಣ್ಣೆ ದೋಸೆ ತುಂಬ ಫೇಮಸ್ ಆಗಿರುತ್ತೆ ಅದೇ ರೀತಿ ಹಲವಾರು ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ತಯಾರಿಸುತ್ತಾರೆ ಹಾಗಾಗಿ ಭಾರತ ಆಹಾರವು ಒಂದು ದೈನಂದಿನ ಬದುಕಿನಲ್ಲಿ ಮಾಡುವ ಬಳಸುವ ಒಂದು ಪದಾರ್ಥಗಳು ಮತ್ತು ಸಾಂಬಾರು ಪದಾರ್ಥಗಳು ಎಂದರೆ ತರಕಾರಿಗಳು ಟಮೇಟೋ ಮೆಣಸು ತರಾ ಈರುಳ್ಳಿ ಬೆಳ್ಳುಳ್ಳಿ ಅದೇ ಥರ ವಿವಿಧವಾದ ತರ ತರಕಾರಿಗಳನ್ನು ಬಳಸಿ ಸಾಂಬಾರುಗಳು ಸಾಂಬಾರು ಮಾಡು ತಯಾರಿಸುತ್ತಾರೆ